ಹೌದು ಮೇಡಮ್ ಹೌದು ಆಯಿತು

ಮೇಡಮ್ ಇನೋವ ಕಾರ್ ಬಂದು ಅದು ಕಾರ್ ಮೇಲೆ ಡಿಪೆಂಡಾಗುತ್ತೆ ನೀವು ಯಾವ ಯಾವ ಕಾರ್ ಕೇಳ್ತಿರಾ ಅದ್ರ ಮೇಲೆ

ಹಾಂ ಓಕೆ ಮೇಡಮ್ ಅದು ನಿಮಗೆ ಕಿಲೋಮೀಟ್ರ್ ಬಂದು ಟ್ವೆಂಟಿ ರು ಟ್ವೆಂಟಿ ರುಪೀಸ್ ಚಾರ್ಜ್ ಆಗುತ್ತೆ ಈ ಕಿಲೋಮೀಟ್ರು ಅದೇ ಎಯ್ಟೀನ್ ರುಪೀಸ್ ಇತ್ತು ಮೇಡಮ್ ಇವಾಗೆಲ್ಲ ಪೆಟ್ರೋಲ್ ರೇಟೆಲ್ಲ ಜಾಸ್ತಿ ಆಗಿದೆ ಸೊ ಹಾಗಾಗಿ ಅಷ್ಟಕ್ಕೆ ಹೋಗಕ್ಕೆ ಆಗಲ್ಲ ನಮಗು ಲಾಸ್ ಆಗುತ್ತೆ ತುಂಬ ಸೊ ಹಾಗಾಗಿ ಒಂದು ಟ್ವೆಂಟಿ ಟು ರುಪೀಸ್ ಆದರೆ ಓಕೆ ತೊಂದರೆ ಇರಲ್ಲ ಅಂತ ಅಂದ್ಕೋತೀನಿ ನೋಡಿ ಮೇಡಮ್ ಆಚೆ ಆಜು ಬಾಜು ಆಜು ಬಾಜು ಅಂದರೆ ಟ್ವೆಂಟಿ ಒನ್ ಬರ್ಬೋದು ಮೇಡಮ್ ಅದರಿಂದ ಕೆಳಗಡೆ ಬಂದರೆ ನಮಗೆ ತುಂಬ ಲಾಸ್ ಆಗಿ ಹೋಗುತ್ತೆ

ಅಲ್ಲ ಅಲ್ಲ ಮೇಡಮ್ ಅದೂ ಅಲ್ಲ ಅಲ್ಲ ಮೇಡಮ್ ಏನಂತಂದರೆ ನನ್ಗೆ ಅಲ್ಲ ಮ್ಯಾಮ್ ಏನಂತಂದರೆ ನಮಗೆ ಲಾಸ್ ಮಾಡಿಕೊಂಡು ಮಾಡಕ್ಕೆ ಆಗೋದಿಲ್ಲ ನಾವು ಓನ್ಲಿ ಡ್ರೈವರ್ ಬಾಟ ಚಾರ್ಜೆಲ್ಲ ಕೊಡಬೇಕು ಆತಿಲ್ಲ ನೀವು ಬರ್ತೀರ ನೀವು ರೆಗ್ಯುಲರ್ ಕಸ್ಟಮರ್ ಓಕೆ ಬಟ್ ನಮಗೆ ಲಾಸ್ ಆಗ್ತಿದೆ ಅಂತಂದರೆ ನಾನು ಅದನ್ನು ಹೇಗೆ ಕಂಟಿನ್ಯೂವ್ ಮಾಡದು ಮ್ಯಾಮ್ ಇಲ್ಲ ಇಲ್ಲ ಅದನೆಲ್ಲ ನಾನೇ ನೋಡಿಕೊಳ್ತೀನಿ ಬರಿ ಜಸ್ಟ್ ನೀವು ಕಿಲೋಮೀಟ್ರ್ ಪರ್ ಏನಿದೆ ಅದನ್ನು ಕೊಟ್ಟರೆ ಸಾಕು ಓಕೆ ಓಕೆ ಅದು ಎಕ್ಸ್ಟ್ರಾ ಅಲ್ಲ ನೀವು ಎಲ್ಲುಗೆ ಬೇಕೋ ತಗೊಂಬೋದು ಬಟ್ ನೀವು ಎಷ್ಟು ಕಿಲೋಮೀಟರ್ ಓಡಾಡ್ತೀರ ಅಷ್ಟು ಪರ್ ಪೇ ಚಾರ್ಜ್ ಆಗೇ ಆಗುತ್ತೆ ಸೊ ಅದು ಹಾಗಾಗಿ ನೀವು ನಮ್ಗೇನು ಕಾಂಟ್ಯಾಕ್ಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಡ್ರೈವರಿಗೆ ಹೇಳರೆ ಅವ್ನು ಕರ್ಕೊಂಡು ಹೋಗ್ತಾರೆ ನೀವು ಹೋಗಿ ಬರ್ಬೋದು ಅಂದರೆ ಫೈನಲಿ ಅದು ನಿಮ್ಮ ಸಂಜೆ ಆದ ತಕ್ಷಣ ಎಷ್ಟು ಕಿಲೋಮೀಟರ್ ರೀಡಿಂಗ್ ಇರುತ್ತೆ ಆ ರೀಡಿಂಗ್ ಮೇಲೆ ನಾನು ನಿಮಗೆ ಅಮೌಂಟ್ ಫಿಕ್ಸ್ ಮಾಡಿ ಹೇಳ್ತಿನಿ ಅಷ್ಟೇ ಇಲ್ಲ ಇಲ್ಲ ಇಲ್ಲ ಮೇಡಮ್ ಮಕ್ಕಳು ಗಿಕ್ಳು ಎಲ್ಲ ಅಂತೀರಾ ಎಲ್ಲ ಎಲ್ಲ ಪ್ರತಿಯೊಂದು ಕಂಡೀಷನು ಇದೆ ಮೇಡಮ್ ಶೋರೂಮ್ ಗಾಡಿ ಆಗಿರೋದರಿಂದ ನಿಮ್ಗೆ ಆ ರೀತಿ ಪಫಾಮೆನ್ಸಲ್ಲಿ ಗಾಡಿ ಪಫಾಮೆನ್ಸಲ್ಲಿ ಯಾವುದೇ ರೀತಿ ಆದಂತ ಒಂದು ಮೈನಸ್ ಪಾಯಿಂಟ್ ಇರಲ್ಲ ಆ ಥರ ಏನಾರು ಇತ್ತು ಅಂತಂದರೆ ನೀವು ನನ್ಗೆ ದುಡ್ಡೇ ಕೊಡಬೇಡಿ ನಾನು ಅದನ್ನು ಅಗ್ರಿ ಮಾಡ್ಕೊಳ್ತೀನಿ ಹಾಂ ಓಕೆ ಮತ್ತೆ ಎಷ್ಟು ಜನ ಎಲ್ಲಿಗೆ ಬರ್ಬೇಕು ಮೇಡಮ್ ಐದುವರೆಗೆ ಕತ್ರಿಗುಪ್ಪೆನಾ ಓಕೆ ಓಕೆ ಓಕೆ ಮೇಡಮ್ ನಮ್ದು ಇಲ್ಲಿಂದನೇ ಕೆ ಶೆಟ್ಟಿಹಳ್ಳಿ ಇಂದ ಬರುತ್ತೆ ಗಾಡಿ ಕೆ ಶೆಟ್ತಿಹಳ್ಳಿ ಇಂದನೇ ಬರುತ್ತೆ ಏನಿಲ್ಲ ಒಂದು ಟೆನ್ ಮಿನಿಟ್ಸಿಗೆಲ್ಲ ಬಂದು ಬಿಡತ್ತೆ ಕಳ್ಸಿ ಕೊಡ್ತೀನಿ ತೊಂದರೆಯಿಲ್ಲ ಮೇಡಮ್ ಅದೇ ಅವರು ಬೆಳಿಗ್ಗೆ ಬರ್ತಾರೆ ಅವ್ರ್ದು ನಂಬರ್ ಕಳ್ಸ್ತೀನಿ ನಿಮಗೆ ವಾಟ್ಸ್ಆ್ಯಪಲ್ಲಿ ಅದನ್ನು ನೋಡಿಕೊಂಡು ಅವ್ರ್ಗೆ ಕಾಲ್ ಮಾಡಿಕೊಂಡು ಇಂಟಿಮೇಟ್ ಮಾಡ್ಬಿಡಿ ಯಾಕೆ ಅಂತಂದರೆ ಅವ್ರು ಮರೆತು ಹೋಗ್ತಾರೆ ಬೆಳಿಗ್ಗೆ ಅಷ್ಟೊತ್ಗೆ ಎದ್ದು ಬರ್ಬೆಕು ಅಲ್ಲಾ ಚಳಿಯಿದೆ ತುಂಬ ಹಾಂ ನೀವು ಸ್ವಲ್ಪ ಕಾಲ್ ಮಾಡಿ ಅವ್ರ್ರಿಗೆ ಒಂದು ನಾಲ್ಕು ಗಂಟೆ ಅಷ್ಟ್ರಲ್ಲಿ ಇಂಟಿಮೇಟ್ ಮಾಡಿದ್ರೆ ಇಸ್ಟು ಹೊತ್ತಗೆ ಬರಬೇಕು ಅಂದರೆ ಹೋಗಬೇಕಾದ್ರೆ ಆಜು ಬಾಜು ಆಗುತ್ತೆ ಟೈಮು ಎಷ್ಟು ಹೊತ್ತಾಗುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ ನೀವು ಮನೆಯಿಂದ ಹೆಂಗಸ್ರು ರೆಡಿಯಾಗಿ ಹೊರಟು ತುಂಬ ಪ್ರೋಸಸ್ ಇದೆ ಅದೆಲ್ಲ ಹಾಂ ಕಳ್ಸಿ ಕೊಡ್ತೀನಿ ಓಕೆ ಓಕೆ ಓಕೆ ಓಕೆ ಓಕೆ ಮೇಡಮ್ ಹಾಗೆ ಮಾಡಿ ಆಯಿತಾ ಓಕೆ ವೆಲ್ಕಮ್